ನಾವು ಅಡುಗೇನಾ ಆರಂಭಿಸೋಕೆ ಮೊದಲು ಏನೇನು ತಯಾರಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಪಾತ್ರೆಗಳನ್ನೆಲ್ಲ ತೊಳೆದು ನೀಟಾಗಿ ಪಾತ್ರೆಗಳನ್ನ ಸೋರಿಸಿ ಇಟ್ಕೊಳ್ಬೇಕು ಯಾವ್ದೇ ಒಂದು ಅಡುಗೆ ಮಾಡ್ತೀನಿ ಅಂದರು ಕೂಡಾ ಮೊದಲು ಪಾತ್ರೆಗಳನ್ನ ಶುದ್ಧವಾಗಿ ಸ್ವಚ್ಛತೆ ಮಾಡಿಕೊಂಡು ಅದನ್ನು ಅಲ್ಲಿರುವಂಥ ನೀರನ್ನ ಡಾ ಪಾತ್ರೆ ದಬ್ಬಾಕ್ಕಿಟ್ಟು ನೀರು ಸೋರುತ್ತ ಅದಾದ್ಮೇಲೆ ನೀರನ್ನ ಸೋರಿಸ್ಕಿಳ್ತೀವಿ ಆಮೇಲೆ ಏನೆಂದ್ರೆ ತರಕಾರಿಗಳು ಯಾವುದೇ ಈಗ ಯಾವ ತಿಂಡಿ ಮಾಡ್ತೀವಿ ಅಂತ ಮೊದಲೇ ಅಂದ್ಕೊಂಡಿರ್ತೀವಿ ಆ ತಿಂಡಿಗೆ ಏನೇನು ಬೇಕು ಅಂತ ತರಕಾರಿಗಳನ್ನೆಲ್ಲವನು ಫಸ್ಟೆ ಅದನ್ನ ಎಲ್ಲನೂ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಳ್ಳೋದು ಇನ್ನು ಅದ್ಕೆ ಹಾಕುವಂಥ ಮಸಾಲೆ ಪದಾರ್ಥಗಳಾಗ್ಲಿ ಅಥ್ವಾ ಈ ಅಗ್ರಣಿಗೆ ಬೇಕಾಗಿರುವಂಥದ್ದಾಗ್ಲಿ ಈಗ ಉದಾಹರಣೆಗೆ ಉಪ್ಪಿಟ್ಟು ಮಾಡ್ತೀನಿ ಉಪ್ಪಿಟ್ಟು ಹೆಂಗೆ ಬಾಣಲೆನ ಫ ಬಾಣಲೆಲಿ ಫಸ್ಟು ರವೆನಾ ಸ್ವಲ್ಪ ಹಾಕ್ಬಿಟ್ಟು ಉರ್ಕೊಳ್ತೀನಿ ರವೆ ಹಾಕಿ ಸ್ವಲ್ಪ ರವೆ ಬಿಸಿ ಬರೋವರೆಗೂವೆ ಚೆನ್ನಾಗಿ ರವೆನಾ ಉರ್ಕೊಳ್ತೀನಿ ರವೆನಾ ಚೆನ್ನಾಗಿ ಉರ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಹಂಗೆ ಬಾಣಲೆಲಿ ಇಟ್ಬಿಡೋದು ರವೆನೇ ಕತ್ಕೊಳ್ಳೋಕೆ ಬಿಡ್ಬಾರ್ದು ಪಟ ಪಟಾ ಅಂತ ಅದ್ನ ತಿರುವ್ತಿರ್ಬೇಕು ಚೆನ್ನಾಗಿ ತಿರ್ದು ಅದನ್ನ ಆ ಕಡೆಯಿಂದ ಈ ಕಡೆಗೆ ತಿರ್ದು ರವೆನ ಕತ್ಕೊಳ್ಳೋಕ್ಕೆ ಬುಡ್ದಿಯ ನಾವು ಇಟ್ಕೊಳ್ಬೇಕು ಅದು ರವೆನಾ ಕ ಸ್ವಲ್ಪ ಬಿಸಿಯಾಗಿ ಚೆನ್ನಾಗಿ ಮರಳೋ ಥರ ಆದ್ಮೇಲೆ ಅದನ್ನು ಒಂದು ಮೊರ್ಕೆ ಯಾವ್ದಕ್ಕಾದ್ರೂ ಸುರ್ಕೋಳ್ಬೇಕು ಮೊರ್ಕ ಸುರ್ಕೊಂಡು ಅದೇ ಬಾಣಲೆಗೆ ಒಂಚೂರು ಎನ್ನ ಒಂಚೂರು ಒಂದೀಟು ಕರ್ಬೇವಿನ ಸೊಪ್ಪನ್ನೆಲ್ಲ ಸಾಸಿವೆ ಹಾಂ ಮತ್ತೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿರ್ತೀವಲ್ಲ ಅಗ್ರಣಿಗಂತ ಉದ್ದುದ್ದಕ್ಕೆ ಅದು ಮೆಣಸಿನ್ಕಾಯಿ ಹಾಕಿದ್ರೆ ಬೆಳ್ಳುಳ್ಳಿ ಇಲ್ಲಾಂದ್ರೆ ಇಲ್ಲ ಇಷ್ಟನ್ನೂ ಹಾಕಿ ಅಗ್ರಣಿಯ ಬೆಂದ ಮೇಲೆ ಎಷ್ಟು ಬೇಕು ಈಗ ಒಂದು ಕಪ್ ರವೆ ಹಾಕಿದ್ರ ಎರ್ಡು ಕಪ್ ನೀರು ಉಯ್ಯಬೇಕು ಎರ್ಡು ಕಪ್ನ ಅಗ್ರಣಿ ಬೆಂದ್ಮೇಲೆ ಎರ್ಡು ಕಪ್ ನೀರು ಉಯಿದ್ಬಿಟ್ಟು ಬೇಕು ಅಂದ್ರೆ ಕಟ್ ಮಾಡಿಟ್ಕೊಂಡಿರೋ ಅಂಥ ಕ್ಯಾರೆಟು ಮತ್ತು ಕ್ಯಾರೆಟು ಉದ್ದ ಕಟ್ ಮಾಡಿಟ್ಕೊಂಡಿರೊ ಅಂಥ ಕ್ಯಾರೆಟ್ ಹಾಕ್ಬಿಟ್ಟು ಆಮೇಲೆ ಇನ್ನೇನು ಬಿನಿಸ್ ಗಿನಿಸ್ ಏನಾದರೂ ಹಾಕಿದ್ರೆ ಅದು ಬಿನಿಸ್ ಹಾಕ್ಬಿಟ್ಟು ಅಲ್ಲಿಗೆ ಅದನ್ನ ಚೆನ್ನಾಗಿ ಕುದಿಸಿಬಿಟ್ಟು ಆಗ ಬಿನಿಸು ಕುದ್ದಿರುತ್ತಾ ಬೆಂದಿರುತ್ತಾ ಕ್ಯಾರೆಟು ಭೀ ಕ್ಯಾರೆಟು ಬಿನಿಸು ಎರಡು ಬೆಂದ್ಮೇಲೆ ಅಲ್ಗೆ ರವೆ ಹಾಕ್ಬೇಕು ರವೆ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದು ಕುದ್ದು ಕುದ್ದು ಅದು ನೀರು ಇಂಗೋವರ್ಗುವೆ ಬಿಡ್ಬೇಕಾಯ್ತ ಈ ಥರ ನಾವು ಫಸ್ಟು ಹ್ಞೂ ರವೆ ಉಪ್ಪಿಟ್ಟು ಮಾಡೋಕೆ ರೆಡಿ ಮಾಡ್ಕೊಳ್ತೀನಿ ಈಗ ಇದೇ ಥರ ದೋಸೆ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ದೋಸೆ ಹೆಂಗೆ ಮಾಡಬೇಕು ಅಂದ್ರೆ ನಾಳೆ ಬೆಳಗ್ಗೆಗೆ ದೋಸೆ ಮಾಡ್ತೀನಿ ಅಂದ್ರೆ ಇವತ್ತು ಸಾಯಂಕಾಲಕ್ಕೆಯ ಎರ್ಡು ಕಪ್ಪು ಹಕ್ಕಿ ಉನಿ ಹಾಕ್ತೀವಿ ಎರ್ಡು ಕಪ್ ಅಕ್ಕಿಗೆ ಒಂದು ಕಪ್ಪೂ ಮೆಂತ್ಯ ಒಂದು ಕಾಲು ಚಿಟಿಕೆ ಅಷ್ಟು ಉದ್ದಿನ ಬೇಳೆ ಇಷ್ಟನ್ನೂ ಹಾಕಿ ಉನಿ ಹಾಕ್ತೀವಿ ಇವತ್ತು ಪುನಃ ಇವತ್ತೂ ಬೆಳಗ್ಗೆ ಉನಿ ಹಾಕಿದ್ರೆ ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ ನೀಟಾಗಿ ಒಂದ್ಸರ್ತಿ ಎಲ್ಲನೂ ತೊಳೆದ್ಬಿಟ್ಟು ಅದ್ಕೆ ಇನ್ನೊಂದ್ಸಸಿ ನೀರೂದು ಮಡಗಬೇಕು ಇನ್ನೂ ಸ್ವಲ್ಪ ನೀರೂದು ಮಡಗಿದ್ಮೇಲೆ ಅದು ಇನ್ನು ಒಸಿ ಚೆನ್ನಾಗಿ ಉನಿತ ಇನ್ನು ಒಸಿ ಚೆನ್ನಾಗಿ ಉಣ್ತದಾಕ ಪುನಃ ಸೈಂಕಲ್ನಾಗ ಮಿಕ್ಸಿಲಿ ಅಥ್ವಾ ಒಳಕಲ್ಲು ಗ್ರೈಂಡ್ರು ಏನು ಇರ್ತಾ ಮನೇಲಿ ಅದರಲ್ಲಿ ಅಕ್ಕಿನ ಚೆನ್ನಾಗಿ ಫಸ್ಟು ಒಂದ್ಸರ್ತಿ ರುಬ್ಕೊಂಡು ಫುಲ್ ನಯಸ್ಸಾಗಿರೋ ಥರ ರುಬ್ಕೊಳ್ಳೋದು ಅದಾದ್ಮೇಲೆ ಮೆಂತ್ಯನೂ ಉದ್ದಿನ ಬೇಳೆ ಒಂದು ಸ್ವಲ್ಪ ಅಣ್ಣ ಅಂದರೆ ಊಟ ಮಾಡ್ತೀವಲ್ಲ ಆ ಅನ್ನ ಮೂರನ್ನೂ ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದ್ಸರ್ತಿ ರುಬ್ಕೊಂಡು ಮಾಡಿಸಿರೋ ಸಂಪಣ್ಣನ ಒಂದು ಬೋಸಿಗೆ ಹುಯ್ಕೊಂಡಿರ್ತೀವಲ್ಲ ಆ ಬೋಸಿಗೆ ರುಚಿಗೆಷ್ಟು ಬೇಕು ಅಷ್ಟು ಉಪ್ಪಾಕಿಬಿಡೋದು ಉಪ್ಪಾಕಿ ನೀಟಾಗಿ ಎಲ್ಲನೂ ಕಲಸ್ಕೊಂಡ್ಬಿಡೋದು ಕಲಸ್ಕೊಂಡು ಬಿಟ್ಬಿಡೋದು ಇವತ್ತು ನೈಟು ನಾಳೆಗೆ ಏನು ಮಾಡೋದು ಬೆಳಗ್ಗೆ ಎದ್ದವರೆಗೆ ಸಂಪಣ ಉಳಿ ಬೆಳೆದಿರುತ್ತ ಆಗ ಹುಳಿ ಬೆಳೆದಿರೋ ಸಂಪಣನ ಇನ್ನೊಂಚೂರು ಗಟ್ಟಿಯಾಗಿದ್ದರೆ ನೀರು ಹಾಕೊಂಡು ಒಂಚೂರು ತಿರ್ದ್ ಬಿಡೋದು ಚೆನ್ನಾಗಿ ತಿರಿದ್ಬಿಟ್ಟು ದೋಸೆಗೆ ತವ ಇಟ್ಬಿಟ್ಟು ಅಲ್ಗೆ ಒಂಚೂರ ಎಣ್ಣೆನ ಉಜ್ಬಿಟ್ಟು ಅಲ್ಲಿಗೆ ದೋಸೆ ಎತ್ತೆತ್ತಿ ಆತಿ ಇನ್ನಿ ಚಟ್ನಿ ಮಾಡಬೇಕು ದೋಸೆಗೆ ದೋಸೆಗೆ ಚಟ್ನಿ ಮಾಡಬೇಕು ಅಂತ ಅಂದ್ರೆ ಈಗ ಹಾಂ ಒಂದಿಷ್ಟು ಕಾಯಿ ಒಂದಿಷ್ಟು ಕಳ್ಳ ಮೆಣ್ಸಿನಕಾಯಿ ಮೆಣ್ಸಿನಕಾಯಿ ಒಂದು ಸ್ವಲ್ಪ ಉಪ್ಪು ಹಾಂ ಇಷ್ಟನ್ನ ಹಾಕ್ಬಿಡೋದು ಹಾಕ್ಬಿಟ್ಟು ಮಿಕ್ಸಿಲೀ ಆಡಿಸ್ಕೊಳ್ಳೋದು ಇದನ್ನ ಫಸ್ಟ್ಗೆ ಈಗ ಮೆ ಇದು ಹಸಿ ಕಡಲೆ ಕಾಯಿ ಕಾಯಿ ಹಸಿ ಕಡಲೆ ಕಾಯಿದು ಚಟ್ನಿ ಮಾಡ್ತಿ ಅಂದರೂ ಹಿಂಗೆ ಮಾಡೋದು ಕಾಯಿ ಚಟ್ನಿ ಅಂದರೂ ಮಾಡ್ತೀನಿ ಅಂದರೂ ಹಿಂಗೆ ಮಾಡೋದು ಮೆಣ್ಸಿನಕಾಯಿ ಇಲ್ಲ ಅಂದರೆ ಮೆಣ್ಸಿತಾಳ್ನೇ ಹಾಕ್ಬಿಟ್ಟು ಮಾಡೋದು ಇನ್ನೂ ಚಿತ್ರಾನ್ನ ಮಾಡ್ತೀನಿ ಅಂತಂದ್ರೆ ಫಸ್ಟು ಹಾಂ ಅನ್ನ ಮಾಡ್ಕೊಳ್ಬೇಕು ಅನ್ನ ಬಿಡಿ ಬಿಡಿಯಾಗಿರ್ಬೇಕು ಅನ್ನ ಬಿಡಿ ಬಿಡಿಯಾಗಿದ್ದಾಗ ಹಾಂ ಚಿತ್ರಾನ್ನನೂ ಚೆನ್ನಾಗಿ ಬರ್ತದೆ ಹೀಗೆ ಅನ್ನನ ಮಾಡ್ಕೊಂಡಿರ್ತಾರ ಆಮೇಲೆ ಅಲ್ಲೂ ಎರ್ಡು ಮೂರು ತಟ್ಗಳ್ಗೆ ನೀಟಾಗಿ ಸ್ವ ಸ್ವಲ್ಪನೇ ಹಾಕ್ಬಿಟ್ಟು ಹಾರಾಕೋದು ಹಣ್ಣ ಹಾರಾಗ ಹಾರಾಕ್ಬಿಟ್ಟು ಆಗ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಆಮೇಲೆ ಕ್ಯಾರೆಟು ಇಷ್ಟನ್ನೂ ಕಟ್ ಮಾಡ್ಕೊಳ್ಳೋದು ಇಷ್ಟನ್ನು ಕಟ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಹಾಂ ಹಿಟ್ಕೊಳ್ಳೋದು ಬಾಣಲೆಗೆ ಒಂಚೂರು ಎಣ್ಣೆ ಬಿಟ್ಬಿಟ್ಟು ಫಸ್ಟ್ ಒಂದ್ಸರ್ತಿ ಬೇರೇ ಬಾಣಲೆ ಗಂಡು ಕಣಲೆ ಬೀಜನ ಹುರ್ಕೊಳ್ಬೇಕು ಕಡಲೆಬೀಜ ಉರ್ಕೊಂಡು ಆಮೇಲೆ ಏನು ಮಾಡಬೇಕು ಇವಾಗ ಕಡಲೆಬೀಜ ಉರ್ಕೊಂಡಿರ್ತೀವಿ ಕಡ್ಲೆಬೀಜನ ಆರಿ ಹಾಕಬೇಕು ಕಡಲೆ ಬೀಜನ ಕಡಲೆ ಬೀಜನ ಹಾರಾಕ್ಬೇಕು ಅಂತಂದು ಹಾರಾಕಿದ್ಮೇಲೆ ಎಲ್ಲನೂ ಅಗ್ರಣಿಗ ಒಂದು ಬಾಣಲೆಗೆ ಅಗ್ರಣಿ ಹಾಕ್ಬೇಕು ಅಗ್ರಣಿ ಹೆಂಗೆ ಅಂತಂದು ಒಂದು ಸ್ವಲ್ಪ ಅಗ್ರಣಿಗೆ ಒಂದು ಸಲ್ಪ ಎಣ್ಣೆ ಹಾಕಿ ಆ ಎಣ್ಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕ್ಬೇಕು ಅಲ್ಲಿಗೆ ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿದ್ಮೇಲೆ ಇನ್ನೂ ಉಳಿದಿರೋ ಅಂತ ಕಡಲೆಬೀಜನ ಹಾಕ್ಬಿಟ್ಟು ಸಲ್ಪ ಹುಣಸೇ ಹಣ್ಣಂದು ಹುಳಿ ಕಲಿಸಿಟ್ಕೊಂಡಿರ್ತೀವಲ್ಲ ಆ ಹುಣಸೆ ಹಣ್ಣು ಹುಳಿನೂ ಬಿಟ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಖಾರದ ಪುಡಿ ಸಾಂಬಾರಿದ್ದು ಪುಡಿ ಇಷ್ಟನ್ನೂ ಹಾಕಿ ಕಡಲೆಡ್ಲೆಬೀಜನೂ ಹಾಕಿ ಹುಣಸೆ ಹುಳಿ ಥರ ಮಾಡ್ಕೊಳ್ಳೋದು ಇನ್ನೂ ಹುಣಸೆ ಹುಳಿ ಆದ್ಮೇಲೆ ಏನು ಆರೋಕಿಟ್ಟಿರ್ತೀವಿ ಅಣ್ಣ ಅನ್ನ ಅದನ್ನ ತೆಗ್ದು ಬಾಣಲಿಲಿ ಹಾಕಿದೆ ಬಾಣಲಿಗೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಆ ಕಡೆಯಿಂದ ಈ ಕಡೆಗೆ ತಿರ್ದು ಅದಕ್ಕೊಂದು ಸ್ವಲ್ಪ ಕಾಯಿ ತುರಿ ಹಾಕಿ ಕರ್ಬೇವಿನ ಸೊಪ್ಪನ್ನು ಹಾಕಿರ್ತೀವಿ ಫಸ್ಟೆನೇ ಬೇಕು ಅಂತ ಅಂದ್ರೆ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಇಷ್ಟೇ ಹಾಂ ಇನ್ನೂ ಚಪಾತಿ ಮಾಡ್ತೀವಿ ಅಂದರೆ ಚಪಾತಿನ ಕೆಲವರು ರಾತ್ರಿನಾಗೆ ಕಲಸಿಟ್ಬಿಡ್ತಾರೆ ಯಾಕಂತ ಅಂದ್ರೆ ಬೆಳಗ್ಗೆ ತನಕ ಉಣಿಲಿ ಇಟ್ಟು ಅಂತ ಇನ್ನು ಕೆಲವರು ಬೆಳಗಿನಾಗೆ ಕಾಯಿಸ್ತಾ ಹೆಂಗೆ ಅಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಹಾಂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಉಪ್ಪಾಕಿ ಅಂದ್ರೆ ಸ್ವಲ್ಪ ಉಪ್ಪು ರುತಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟಾಕಿ ಚೆನ್ನಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಬಿಡ್ತಾರೆ ನೈಟು ಬೆಳಗ್ಗೆ ಎದ್ದು ಅದನ್ನು ಉಂಡೆ ಉಂಡೆ ಕಟ್ಕೊಂಡು ಅದನ್ನು ಚಪಾತಿ ಮಣೆ ಮೇಲೆ ಒತ್ತಿ ಅದನ್ನು ಬೇಯಿಸಿ ಅದಕ್ಕೆ ಬೇಯಿಸಬೇಕಾದ್ರೆ ಹಿಂದೆ ಮುಂದೆ ಎರಡು ಸೈಡೂ ನೀಟಾಗಿ ಎಣ್ಣೆ ಹಾಕಿ ಬೇಯಿಸಿದ್ರೆ ಅದು ಸ್ಮೂತಾಗಿರುತ್ತೆ ಇನ್ನೂ ಅದಕ್ಕೇನಾದ್ರುನು ಮು ಬೀಟ್ರೋಟ್ ಪಲ್ಯ ಮಾಡ್ತೀವಿ ಅಂತ ಅಂದ್ರೆ ಬೀಟ್ರೋಟ್ನ ಸಿಪ್ಪೆಗಳನ್ನ ನೀಟಾಗಿ ಒರೆದ್ಬಿಟ್ಟು ಅದನ್ನ ಬೀಟ್ರೋಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ನೀಟಾಗಿ ತೊಳೆದ್ಬಿಟ್ಟು ಆಮೇಲೆ ಅಗ್ರಣೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಸಾಸಿವೆ ಎಲ್ಲನೂ ಹಾಕಿ ಆಮೇಲೆ ಅದಕ್ಕೆ ಏನು ನಾವು ಕಟ್ ಮಾಡಿ ಇರ್ತೀವಲ್ಲ ಅದನ್ನೂ ಬೀಟ್ರೋಟ್ನ ಸಪ್ರೇಟಾಗಿ ಕೂಗಿಸ್ಕೊಂಡಿರ್ತೀವಿ ಸಪ್ರೇಟಾಗಿ ಇದನ್ನ ಬೀಟ್ರೋಟ್ನ ಕೂಗಿಸ್ಕೊಂಡ್ಮೇಲ ಆ ಬೀಟ್ರೋಟು ಬೆಂದಿರ್ತಲ್ಲ ಅದನ್ನ ನೀರು ಬಸೆದ್ಕೊಂಡು ಅದೇ ಬೀಟ್ರೋಟ್ನ ತೆಗ್ದು ನಾವು ಅಗ್ರಣಿಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಮತ್ತು ಕಾಯಿ ಉಡಿ ಇಷ್ಟನ್ನುವೇ ಹಾಕ್ಬೇಕು ಇಷ್ಟುನೂ ಕಾಯಿ ಉಡೀ ಎಲ್ಲನೂ ಹಾಕಿ ಚೆನ್ನಾಗಿ ಅದನ್ನ ಬೇಯಿಸಬೇಕು ಆಗ ಗ್ಯಾಸ್ನ ಉರಿಲಿ ಅದನ್ನ ಚೆನ್ನಾಗಿ ಆ ಕಡೆಯಿಂದ ಈ ಕಡೆಗೆ ಫ್ರೈ ಮಾಡಬೇಕು ಫ್ರೈ ಮಾಡಿದ್ಮೇಲೆ ಅದು ರೆಡಿಯಾಗುತ್ತೆ ಚಪಾತಿನೂ ಕೂಡ ಬೇಯಿಸಿ ಇಟ್ಕೊಂಡಿರ್ತಿವಿ ಆಟ್ ಬಾಕ್ಸಲ್ಲಾಕಿ ಇನ್ನು ಇದಕ್ಕೆ ಉಪ್ಪು ಖಾರ ಹಾಕಿ ಕಾಯಿ ತುರಿನೂ ಹಾಕಿ ನೀಟಾಗಿ ಮಾಡಿ ಇಟ್ಕೊಳ್ತೀವಿ ಇನ್ನೂ ಕಜ್ಜಾಯ ಮಾಡ್ತೀವಿ ಅಂತ ಅಂದ್ರೆ ಕಜ್ಜಾಯಕ್ಕೆ ಫಸ್ಟು ಅಕ್ಕಿನ ಉಣಿ ಹಾಕ್ತೀವಿ ಎಷ್ಟು ಸೇರು ಅಂತ ಉಣಿ ಹಾಕ್ಬಿಟ್ಟು ಅದನ್ನ ಉಣ್ತಲ್ ಉಣ್ತ್ ಮೇಲೆ ಅದನ್ನ ಸ್ವಲ್ಪ ತೊಳೆದ್ಬಿಟ್ಟು ಆಮೇಲೆ ಹಾರಾಕ್ತಾರೆ ಒಂದು ಯಾವ್ದಾದ್ರು ಟವಲ್ ಮೇಲೆ ಅಥವಾ ನೆಲ್ದ ಮೇಲೆ ಹಾರಾಕ್ಬಿಟ್ಟು ಅಕ್ಕಿನ ಅರ್ದು ಅಕ್ಕಿನ ತಗೊಂಡು ಮಿಕ್ಸಿಲಿ ಚೆನ್ನಾಗಿ ಅದನ್ನ ಪುಡಿ ಮಾಡ್ಕೊಳ್ತಾರೆ ಪುಡಿ ಮಾಡ್ಕೊಂಡ್ಮೇಲೆ ಅದು ಹಸಿಟ್ಟು ಥರ ಇದ್ದೇ ಇಲ್ವ ಅಂತಂದ್ಬಿಟ್ಟು ಜೊ ಸೋಸೊ ಜಾಲ್ರಿ ತಗೊಂಡು ಅದು ಚೆನ್ನಾಗಿ ಸೋಸ್ತಾರೆ ಅದು ಹಸಿಟ್ಟು ಮೇಲುಗಡೆ ಉಳ್ಕೊಂಡಾಯ್ತು ಮತ್ತು ಆಡಿಸ್ಬೇಕೈತೆ ಕೆಳಗಡೆ ಇರೋದನ್ನ ನೀಟಾಗಿ ಗುಪ್ತ ಮಾಡ್ಕೊಂಡು ಇಟ್ಕೊಳ್ಬೇಕೈತ ಇನ್ನು ಅದು ನೀಟಾಗಿ ಗುಪ್ಕ ಮಾಡಿ ಇಟ್ಕೊಂಡ್ಮೇಲ ಅಲ್ಲಿಗದು ಮುಗೀತದೆ ನೀಟಾಗಿ ಗುಪ್ಪು ಮಾಡಿ ಇಟ್ಬಿಡ್ತೀವಿ ಆಮೇಲೆ ಅದನ್ನು ಬೆಲ್ಲಕ್ಕೆ ಇಷ್ಟು ನೀರು ಅಂತ ಹಾಕಿ ಪಾಕ ಎತ್ತಕ್ಕಿಡ್ತೀವಿ ಆಗ ಬೆಲ್ಲದ ಪಾಕ ಬಂದಮೇಲೆ ಏನು ನಾವು ಆಡಿಸಿ ಇಟ್ಕೊಂಡಿರ್ತೀವಲ್ಲ ಅಕ್ಕಿ ಹಸಿಟ್ಟು ಅದನ್ನ ಹಾಕಿ ಆ ಅಕ್ಕಿ ಹಸಿಟ್ಟು ಸಾಲ್ಲಿಲ್ಲ ಅಂತ ಅಂದ್ರೆ ಬೈ ಮಿಸ್ಸಾಗಿ ಮೈದಾ ಹಸಿಟ್ಟನ್ನ ಹಾಕ್ಬಿಟ್ಟು ಏ ಮೈದಾ ಹಸಿಟ್ಟು ಮೊದಲೇ ತಂದಿಟ್ಕೊಳ್ಬೇಕೈತೆ ಅದನ್ನ ತಗೊಂಡ್ಬಂದು ಹಾಕ್ಬಿಟ್ಟು ನೀಟಾಗಿ ಒಣ್ಗ್ಸಿ ಪಾಕನ ಇಟ್ಕೊಳ್ತೀವಿ ಯಾವಾಗ ಬೇಕು ಅಂದ್ರೆ ಆವಾಗ ಉಯ್ಕೊಳ್ಬೋದು ಮತ್ತು ಆ ಪಾಕನ ತೆಗೆದು ಸ್ವ ಸ್ವಲ್ಪ ಚಿಕ್ಕ ಚಿಕ್ಕದು ಉಂಡೆ ಹಾಕೊಂಡು ತನ್ನ ಕೈಯ್ಯಲ್ಲಿ ತಟ್ಟೆ ತಟ್ಟೆ ಅದ್ಕೆ ಬೇಕು ಅಂದ್ರೆ ಒಂದು ಸ್ವಲ್ಪ ಎಳ್ಳಾಕ್ಕೊಂಡು ತಟ್ಟೆ ತಟ್ಟೆ ಏನು ಎಣ್ಣೆ ಬಾಣಲೆ ಇರುತ್ತೆ ಅಲ್ಲಿಗೆ ಬಿಡೋದು ಈ ಥರ ಕಜ್ಜಾಯ ಮಾಡ್ತೀನಿ ಇನ್ನು ಹಂಗೆ ಚಿರೋಟಿ ಮಾಡ್ತೀನಿ ಅಂದರೆ ಮೈದಾ ಹಿಟ್ಟು ಒಂಚೂರು ಡಾಲ್ಡ ತುಪ್ಪ ಎಣ್ಣೆ ಇಷ್ಟನ್ನೂ ಹಾಕೊಂಡು ಚೆನ್ನಾಗಿ ಕಲಸಿ ಇಟ್ಬಿಡೋದು ಒಂದು ಕಾಲ್ ಗಂಟ ಉಣ್ತ್ ಮೇಲೆ ಅದನ್ನ ಒತ್ಬಿಡೋದು ಪೂರಿ ಥರ ಚಿಕ್ಕ ಚಿಕ್ದಾಗಿ ಒತ್ತಿಬಿಟ್ಟು ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋದು ಉಬ್ಬಾರ್ದೆತ್ರ ಅದನ್ನ ನಾವು ಬೇಯಿಸ್ಕೊಂಡು ಆಮೇಲೆ ಸಕ್ರೆ ಪಾಕ ಅಂತ ನಾವಿವಾಗ ಏನು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಸಕ್ರೆ ಹಾಕ್ಬಿಟ್ಟು ಸಕ್ರೆ ಕರಗಿಸಿರೋದ್ನ ಸಕ್ರೆ ಪಾಕ ಅಂತಾರೆ ಆ ಸಕ್ರೆ ಪಾಕಕ್ಕೆ ನಾವೇನು ಪೂರಿ ಕಣಗೆ ಒತ್ತಿ ಬೇಯಿಸ್ಕೊಂಡಿರ್ತೀವಿ ಅದನ್ನ ಹಾಕ್ಬಿಟ್ಟು ಹಾಕ್ಬಿಟ್ಟು ಉಣಿಸ್ಬಿಟ್ಟು ತಗೊಳ್ಳೋದು ಇನ್ನೂ ಇದೇ ಥರ ಅಂತ ಅಂದ್ರೆ ಬಾತ್ ಮಾಡ್ತೀವಿ ಬಾತ್ ಹೆಂಗೆ ಅಂತಂದ್ರೆ ಫಸ್ಟು ಅಗ್ರಣೆ ಅಂದರೆ ಏನೋ ಒಂದು ಸ್ವಲ್ಪ ನೀರೇ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಸಾಸ್ ಸಾಸಿವೆ ಕರಿಬೇವಿನ ಎಲೆ ಇಷ್ಟನ್ನೂ ಹಾಕ್ಬಿಟ್ಟು ಏನು ಅಗ್ರಣಿ ಬೆಂದ್ಮೇಲೆ ಹಾಂ ಇವು ಸ್ವಲ್ಪ ನೀರು ಹಾಕಿಬಿಟ್ಟು ಯಾವ್ದು ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ಉಪ್ಪು ಖಾರದ ಪುಡಿ ಮತ್ತೆ ಏನು ಮಸಾಲೆ ಐಟಮ್ಸ್ ಇರುತ್ತೆ ಅದಕ್ಕೆ ಅಂದರೆ ಬಾತ್ ಮಾಡೋದಕ್ಕೆ ಅಂತ ಏನು ಪುಡಿಗಳಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ನೀರು ಊದ್ಬಿಟ್ಟು ಕುದೀಸ್ತಿರ್ತೀವಿ ಅದು ನೀರು ಕುದ್ದ ಮೇಲೆ ಕುದ್ದಿದ ಆದ್ಮೇಲೆ ಅದ್ಕೆ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕಿ ಅದೂ ಸ್ವಲ್ಪ ಪಂಗಿ ಪಂಗಿ ಪಂಗಿ ಅಡಿಲೆಲ್ಲ ನೀರೆಲ್ಲ ಪಂಗೊ ಹಿಂಗೋಗ್ಬೇಕು ಆಮೇಲೆ ನಾವದನ್ನ ಗ್ಯಾಸಿಂದ ಕೆಳಗಡೆ ಇಳಿಕತ್ತೀವಿ ಆವಾಗ ನಮಗೆ ಅದು ಮುಗೀತದೆ ಬಾತೂ ಇನ್ನು ಹಾಂ ಇದೇ ಥರ ಮಾಡ್ತೀನಿ ಅಂತ ಅಂದ್ರೆ ತುಂಬ ಹಲವಾರು ತಿಂಡಿಗಳಿರುತ್ತೆ ಬಟ್ ಏನೇ ತಿಂಡಿ ನಾವು ಮಾಡಬೇಕು ಅಂದರೂ ಕೂಡ ಮುಂಚೆಗೇನೆ ನಾವೇನು ಮಾಡ್ತೀವಿ ಅಂತ ಇದು ಮಾಡ್ತೀವಿ ಅದೇ ಥರ ತರಕಾರಿಗಳ್ನಾಗ್ಲಿ ಈ ಮಸಾಲೆ ಐಟಮ್ಗಳನ್ನಾಗ್ಲಿ ಅಥವಾ ಏನು ಮಾಡಬೇಕು ಅನ್ನೋದಕ್ಕೆ ನಾವು ಮುಂದೆ ಮುಂಚೆಗೆ ಆರ್ಸಿ ಇಟ್ಕೊಳ್ಳೋದಾಗ್ಲಿ ಸಾಂಬಾರಿಗೆಲ್ಲ ಮಾಡ್ತೀವಿ ಅಂದರೆ ಈ ಈರುಳ್ಳಿ ಈ ಕಡಲೆ ಮತ್ತು ಕಾಯಿ ಇಷ್ಟುನೂ ಆಡಿಸಿ ಇಡ್ತೀವಿ ಇಷ್ಟನ್ನೂ ಆಡ್ಸಿ ಇಡ್ತೀವಲ್ಲ ಇದೇ ಥರ ಎಲ್ಲನೂ ಆಡಿಸಿ ಆಡಿಸಿ ಇಟ್ಕೊಳ್ಳೋದು ಬೇಕು ಅಂತ ಅಂದ್ರೆ ಮುಂಚೆಗೇನೇ ಮಾಡಿಟ್ಕೊಳ್ಬೇಕು ಇದನ್ನು ಏಕೆಂದ್ರೆ ಸಾಂಬಾರು ಮಾಡಿದ್ಮೇಲೆ ನಾವು ಮಾಡೋಕ್ಕಾಗಲ್ಲ ಅದ್ಕೆ ಮುಂಚೆಗೇನೆ ಮಾಡಬೇಕಾಗುತ್ತೆ ಇನ್ನೂ ಇದು ಇದೇ ಥರ ಎಲ್ಲನೂ ನಾವು ಮುಂಜಾಗ್ರತೆಯಿಂದ ತರ್ಕಾರಿಗಳನ್ನ ಫಶ್ಟು ತೊಳೆದು ಇಟ್ಕೊಂಡಿರ್ತೀವಿ ಅದಾದ ಮೇಲೆ ಮತ್ತೊಂದ್ಸರ್ತಿ ತೊಳ್ಕೊಳ್ಬೇಕು ಯಾಕೆಂದ್ರೆ ಕೀಟಾಣುಗಳು ಏನ್ಮಾಡಿರ್ತವೋ ಕೂತಿರ್ತವೋ ಗೊತ್ತಿರೋಲ್ಲ ಧೂಳಿರುತ್ತೆ ಇರಲ್ವೋ ಗೊತ್ತಿರೋಲ್ಲ ಇನ್ನೊಂದ್ಸರ್ತಿ ತರಕಾರಿಗಳ್ನೆಲ್ಲ ತೊಳ್ಕೊಂಡು ನೀಟಾಗಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಒಂದು ಬೌಲಲ್ಲಿ ಇಟ್ಕೊಳ್ಬೇಕು ಅದಕ್ಕೆ ಕ್ಲೋಸ್ ಕೂಡ ಮಾಡ್ಕೊಳ್ಬೇಕೈತೆ ಇನ್ನೂ ಮಸಾಲೆ ಪದಾರ್ಥ ಗಳು ಮಸಾಲೆ ಅಂತ ಅಂದ್ರೆ ಈ ಈಗ ಮಸಾಲೆ ಅಂತ ಅಂದ್ರೆ ಖಾರದ ಪುಡಿ ಏನಿರುತ್ತೆ ಉಪ್ಪು ಗಿಪ್ಪು ಈ ಥರ ಮಸಾಲೆ ಐಟಮ್ಗಳನ್ನೆಲ್ಲ ನಾವು ಫಸ್ಟು ಏನು ಅಡುಗೆ ಮಾಡೋಕ್ಕಿಂತ ಮುಂಚೆ ಸ್ಟಾಟ್ ಮಾಡ್ತೀವಿ ಅಂತ ಅಂದ್ಕೊಂಡಾಗ ಈ ಪಾತ್ರೆಗಳಾಗಲಿ ಏನೇ ಇದ್ದು ಮಾಡೋಕೆ ಏನು ಬೇಕು ಅದನ್ನ ಮುಂಜಾಗ್ರತೆಯಿಂದ ಎಲ್ಲನೂ ನಾವು ತೆಗ್ದು ತಗೊ ಬಂದೂ ಇಟ್ಕೊಳ್ಬೇಕಾಯ್ತದೆ ಈ ಥರ ಮಾಡೋದ್ರಿಂದ ನಮಗೆ ಅಡುಗೆನಾ ಪ್ರಾ ಆರಂಭ ಮಾಡೋಕೆ ಸ್ಟಾಟಾಯಿತಾ ಹಾಗೇ ಕೂಡಾ ಬೇಗನೂ ಮುಗಿಯುತ್ತೆ